ವಿರಾಮದ ಸಮಯವನ್ನು ಹೇಗೆ ಕಳೆಯೋದಪ್ಪ ಅಂತಂದರೆ ಮೊದ್ಲೇದಾ ಮೊದಲ್ನೇದಾಗಿ ಇನ್ನು ಗೃಹಿಣಿ ಆದರೆ ವಿರಾಮ ಸಿಗೋದೇ ಅಪರೂಪ ಸಿಕ್ಕಿದ ಸಮಯದಲ್ಲಿ ಏನು ಮಾಡ್ತೀವಿ ಅಂತಂದರೆ ಮೊಬೈಲ್ನಲ್ಲಿ ಹಾಡು ಕೇಳ್ತೀವಿ ಆರ್ಟಿಕಲ್ ಓದ್ತೀವಿ ಯೂಟೂಬ್ನಲ್ಲಿ ಏನಾದರೂ ವಿಶೇಷವಾಗಿ ಅಡಗೆ ಕಲಿಯೋದಾನಂತಂದ್ರೆ ಯೂಟೂ ಯುಟೂಬ್ ನೋಡ್ತಿವಿ ಯುಟೂಬ್ ನೋಡಿ ಅದರಲ್ಲಿ ಹೇಗೆ ಗೈಡೆನ್ಸ್ ಮಾಡ್ತಾರಲ್ಲ ಆ ಥರ ನಾವು ಅಡುಗೆಯನ್ನು ಮಾಡ್ತೀವಿ ಮತ್ತೆ ಅಡುಗೆ ಮನೆಗೆ ಹೋಗಿ ಅದನ್ನು ಪ್ರಯತ್ನ ಕೂಡ ಮಾಡ್ತೀವಿ ಇನ್ನು ವಿರಾಮದ ಸಮಯದಲ್ಲಿ ಮಕ್ಕಳೊಂದಿಗೆ ಆಟವಾಡ್ತೀವಿ ಅವರನ್ನು ಚೆನ್ನಾಗಿ ನೋಡಿಕೊಳ್ತೀವಿ ಹಿರಿಯರಿಗೆ ಚಹಾ ಪಾನೀಯ ಏನಾದರೂ ಬೇಕಿದ್ರೆ ಮಾಡಿಕೊಡ್ತೀವಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ತೀವಿ ಬಿಡುವಿನ ಸಮಯದಲ್ಲಿ ಮಕ್ಕಳಿಗೆ ಬೇರೆ ಮಕ್ಕಳಿಗೆ ಕೂಡ ನಾವು ಟ್ಯೂಷನ್ ಮಾಡಿಕೊಡ್ತೀವಿ ಕಾರ್ ಡ್ರೈವಿಂಗ್ ಕಲೀತೀವಿ ಮತ್ತೆ ಮನೆಯನ್ನು ಸ್ವಚ್ಛವಾಗಿ ಇಟ್ಕೋತೀವಿ ಅದೇ ಇದೆಯಲ್ಲ ಮನೆಯವರ ಜೊತೆಗೆ ಎಲ್ಲಾದ್ರೂ ಜೊತೆಗೆ ಕೂತ್ಕೊಂಡು ಹರಟೆ ಹೊಡಿತೀವಿ ಈ ರೀತಿ ಯಾವುದಾದ್ರೂ ಒಂದು ವಿಚಾರವನ್ನು ತೆಗೆದುಕೊಂಡು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ